ನಮ್ಮ ಮನೆಯಲ್ಲಿ ನಾವು ಎರಡು ಎಕರೆ ಸುತ್ಲು ಮುತ್ತಲೂ ನಾವು ಒಂದು ನಮ್ಮನೆ ಎದುರ್ಗಡೆನೇ ಒಂದು ಜಾಗ ಇದೆ ಅದ್ರಲ್ಲಿ ನಾವು ಎಲ್ಲ ಥರದ ದಾಸ್ವಾಳ್ದ ಗಿಡ ಆಗಿರ್ಬೋದು ಗುಲಾಬಿ ಗಿಡ ಆಗಿರ್ಬೋದು ಚೆಂಡು ಹೂವು ಆಮೇಲೆ ಅಡಿಕೆ ಹೂವು ಈ ಥರದ್ದು ಎಲ್ಲ ಹೂವಿನ ಗಿಡಗಳನ್ನು ನಾವಲ್ಲಿ ಬೆಳ್ಸಿದ್ದೀವಿ ಎಲ್ಲ ಥರದ ಹೂವಿನ ಗಿಡಗಳನ್ನ ನಾವು ನೋಡೋದರಿಂದ ನಮ್ಗೆ ಅದೊಂದು ಥರ ಖುಷಿ ಅನ್ನಿಸುತ್ತೆ ಹಾಗೆ ಅದನ್ನ ನಾವು ದೇವರಿಗೆ ಇರಿಸ್ತೀವಿ ಆ ಗಾರ್ಡನ್ ಅಲ್ಲಿ ಹಾಗೆ ನೋಡೋಕ್ಕೆ ಇರಲಿ ಅಂತಲೂ ಎಷ್ಟೊಂದು ಹೂಗಳನ್ನ ನಾವು ಹಾಗೆ ಬಿಟ್ಟಿರ್ತೀವಿ ನಮ್ಮನೇಲಿ ಸಿಗದೇ ಇರೋ ಥರ ಹೂ ಹೂಗಳೇ ಇಲ್ಲ ಅಂತ ಬಂದೋರೆಲ್ಲ ಹೇಳ್ತಿದ್ದರು ಅಷ್ಟು ಚೆನ್ನಾಗಿ ನಾವು ಎಲ್ಲ ಥರದ ಹೂ ಗಿಡಗಳನ್ನ ಎಲ್ಲನೂ ನಾವು ಬೆಳೆಸ್ತಿದ್ವಿ ಆಮೇಲೆ ತೆಂಗಿನ ಗಿಡ ಪಪ್ಪಾಯ ಗಿಡ ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ನಾವಲ್ಲಿ ನೆಟ್ಟಿದ್ವಿ ಸೀತಾಫಲ ಆಗಿರ್ಬೋದು ಬೇರು ಹಣ್ಣೂ ಆಗಿರ್ಬೋದು ಆಮೇಲೆ ಮಾವಿನ ಹಣ್ಣು ಆಮೇಲೆ ಕಿತ್ತಲೆ ಹಣ್ಣು ನಿಂಬೆ ಗಿಡ ಆಮೇಲೆ ಅದು ಯೋನಿ ಹಣ್ಣು ಅಂತಾರಲ್ಲ ಆ ಥರದ ಹಣ್ಣು ಆಮೇಲೆ ಬೆಟ್ಟದ ನೆಲ್ಲೆಕಾಯಿ ನೆಲ್ಲಿಕಾಯಿ ಹುಣಸೇ ಗಿಡ ಆಮೇಲೆ ಈ ಕಡೆ ಎಲ್ಲ ನಾವು ಬೆಟ್ಟದ ಹಣ್ಣು ಹುಣಸೆ ಹಣ್ಣು ಅಂತೀವಿ ಅದು ವೈಟ್ ಕಲರ್ದು ಕೊಬ್ಬರಿ ಥರ ಇರುತ್ತೆ ಆ ಥರದ ಗಿಡ ಆಮೇಲೆ ಎಲ್ಲ ಥರದ ಅಶ್ವತ್ ಗಿಡ ಆಗಿರಲಿ ಆಮೇಲೆ ಬನ್ನಿ ಗಿಡ ಪತ್ರೆ ಗಿಡ ಆಮೇಲೆ ನಮ್ಮ ಆಯುರ್ವೇದ ಹಾಸ್ಪಿಟ್ಲ್ ನಮ್ಮನೆ ಹತ್ರನೇ ಇರೋದರಿಂದ ನಮ್ಮದೆ ಇರೋದರಿಂದ ಆಯುರ್ವೇದಿಗ್ ಸಂಬಂಧಪಟ್ಟಿರುವ ಎಲ್ಲ ಗಿಡಗಳನ್ನು ನಾವಲ್ಲಿ ಹೆಚ್ಚಾಗಿ ನಮ್ಮನೆ ಹಿಂದುಗಡೆ ಎಲ್ಲ ಬೆಳೆಸಿದ್ದೀವಿ ಅವುಗಗಳಿಗೆಲ್ಲ ದೊಡ್ಡ ದೊಡ್ಡ ಮಡಿ ಮೆಹೆನ್ ಮೆಹೆಂದಿ ಗಿಡ ಆಮೇಲೆ ಎಲ್ಲ ಥರದ ಔಷಧ ಸಸ್ಯಗಳು ಏನೇನು ಇದ್ದಾವಲ್ಲ ಅವನ್ನೆಲ್ಲನು ನಮ್ಮನೇಲಿ ನಮ್ಮನೆ ಅವ್ರು ಹಾಕಿದ್ದಾರೆ ಅದ್ರ ಗಾರ್ಡನಿಗೆ ಗಾರ್ಡನ್ ಮಾಡಬೇಕಂಥೇಳಿನೇ ನಾವು ಪರ್ಟಿಕ್ಯೂಲರ್ ಆಗಿ ಎಲ್ಲ ಥರದ ಸಸ್ಯಗಳನ್ನು ನಮ್ಮನೇಲಿ ನಾವು ಬೆಳೆಸಿದ್ದೀವಿ ನಾವು ಗ್ರಾಸ್ ಹಾಕಿದ್ದೀವಿ ಆಮೇಲೆ ಶೋ ಪ್ಲ್ಯಾಂಟೇಷನ್ ಅಂದರೆ ಬಳ್ಳಿ ಥರದ ಪ್ಲಾಂಟೇಷನ್ ಎಲ್ಲ ಮಾಡಿದ್ದೀವಿ ನಮ್ಮ ಮನೇಲಿ ಏನು ಇಲ್ಲ ಅಂದರೂ ಮನಿ ಪ್ಲಾಂಟ್ಗಳನ್ನೇ ಒಂದು ಏಳು ಎಂಟು ಥರದ ಮನಿ ಪ್ಲಾಂಟ್ಗಳಿದ್ದಾವೆ ಆಮೇಲೆ ಬೋನ್ಸಾಯಿ ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ನಾವು ಮನೇಲಿ ಇಟ್ಕೊಂಡಿದ್ದೀವಿ ಅವಕ್ಕೆಲ್ಲ ಗೊಬ್ಬರ ಆಗಿರಲಿ ಸ್ಪ್ರೇ ಮಾಡೋದೇ ಆಗಿರಲಿ ಅವನ್ನೆಲ್ಲ ನಾವು ರಾಸಾಯನಿಕ ಗೊಬ್ಬರಗಳ್ನ ಕಡ್ಮೇನೆ ಯೂಸ್ ಮಾಡ್ತೀವಿ ಬೇವಿನ ಎಣ್ಣೆ ಹಾಕಿ ಅವನ್ನೆಲ್ಲ ಹಾಕಿಯೇ ನಾವು ಹೆಚ್ಚಾಗಿ ಇದು ಮಾಡ್ತೀವಿ ಮೊದ್ಲ ಪ್ಲಾಂಟೇಷನ್ ಮಾಡಬೇಕಾದ್ರೆ ನಾವು ಗಿಡಗಳನ್ನ ತೆಗ್ದಾಗ ಫಸ್ಟ್ ಒಂದು ಉಸುಕಿ ಹಾಕಿಬಿಟ್ಟು ಮೇಲುಗಡೆ ಎರೆಹುಳು ಗೊಬ್ಬರನ ಆಮೇಲೆ ಕೊಟ್ಟಿಗೆ ಗೊಬ್ಬರ ನಮ್ಮನೇಲಿ ನಾವು ಆಕ್ಳು ಕೂಡ ನಾವು ಮನೇಲೆ ಸಾಕೊಂಡಿದ್ದೀವಿ ಆಕ್ಳು ಎಮ್ಮೆ ಎಲ್ಲ ನಮ್ಮನೇಲೆ ಇದ್ದಾವೆ ಅವುಗಳ್ನ ನಾವು ಕೊಟ್ಟಿಗೆಲಿ ಗೊಬ್ಬರ ಆಮೇಲೆ ಅದನ್ನೆಲ್ಲ ಸೇರಿಸಿ ಅಲ್ಲೇನೆ ಮಿಕ್ಸ್ ಮಾಡಿ ಒಂದು ವರ್ಷ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನೇ ಪ್ರತಿ ಸಲ ಬೇಸಿಗೆಗಾಲ್ದಲ್ಲಿ ಮಳೆ ಬರೋಕು ಮುಂಚೆಯೇ ನಾವು ಎಲ್ಲ ಗಿಡಗಳಿಗೂ ಗೊಬ್ಬರನ ನಾವೇ ನಮ್ಮನೇಲೆ ಕೊಟ್ಟಿಗೆ ಗೊಬ್ಬರನೇ ಹಾಕಿ ಅವಕ್ಕೆಲ್ಲ ಚೆನ್ನಾಗಿ ಮಡೆ ಮಾಡಿ ಆಮೇಲೆ ಎಲ್ಲ ಸುತ್ತಲೂ ಇರುವಂಥ ಕಸಗಳನ್ನೆಲ್ಲ ತೆಗೆದ್ಬಿಟ್ಟು ನಾವು ಬೇಸಿಗೆಗಾಲ್ದಲ್ಲಿ ಅದಕ್ಕಂತಲೇ ನಾವು ಮಳೆ ಇನ್ನೂ ಶುರು ಆಗ್ತಿರೋ ಬೇಕಾದರೆ ಆ ಥರ ಮಾಡ್ತೀವಿ ಅವನ್ನು ನಾವು ಈಗ ಕರೋನ ಟೈಮಲ್ಲಿ ಬಂದಾಗ ನಮ್ಮನೆಲಿ ನಾವು ತರ್ಕಾರಿಗಳ್ನ ಸಮೇತ ನಾವೇ ಬೆಳೆಸಿದ್ವಿ ಈಗ ಮೆಡಿಸಿನಲ್ ಪ್ಲಾಂಟ್ಸ್ ಅಂತೂ ನಮ್ಮನೇಲಿ ಯಾವಾಗಲೂ ಇರ್ತಿತ್ತು ಆಮೇಲೆ ಹೂಗಳಂತೂ ಯಾವಾಗಲೂ ಬೆಳೆಸ್ತಾನೆ ಇದ್ವಿ ಆಮೇಲೆ ಎಲ್ಲ ಥರದ ಬಳ್ಳಿಗಳೆಂದ್ರೆ ಇದು ಮನಿ ಪ್ಲ್ಯಾಂಟೇ ಆಗಿರ್ಬೋದು ಇನ್ನೊಂದು ಥರ ಬರುತ್ತೆ ಒಂದು ಥರ ಹಾರ್ಟ್ ಶೇಪಲ್ಲೇ ಇರುತ್ತೆ ಆ ಥರದ ಪ್ಲ್ಯಾಂಟೇಷನ್ಸ್ ಜಾಸ್ತಿ ಇತ್ತು ಆಮೇಲೆ ಎಲೆ ಬಳ್ಳಿನ ನಾವು ಮನೆಯಲ್ಲೇನೆ ಹಾಕಿದ್ದೀವಿ ಕಲ್ಕತ್ತ ಎಲೆ ನಮ್ಮನೇಲಿ ಇದೆ ಬಿಳಿ ಎಲೆಯೂ ನಮ್ಮನೇಲೆ ಇದೆ ಆಮೇಲೆ ಈ ಕಡೆ ಎಲ್ಲ ಕರಿದು ದೊಡ್ಡದ್ದು ಎಲೆ ಬರುತ್ತೆ ಈ ಕಡೆ ಎಲ್ಲ ಪೂಜೆಗೆಲ್ಲ ಆ ಥರದ ಎಲೆಯೂ ಮೂರು ಥರ ಎಲ್ಲ ಬಳ್ಳಿಗಳನ್ನ ನಾವು ಮನೆಲೇನೆ ಬೆಳೆಸಿದ್ದಿವಿ ಆದ್ರೆ ಅದರಿಂದ ನಮಗೆ ಯಾವುದೇ ಪೂಜೆಗೆ ಆಗಿರಲಿ ಮನೆಗೇನೋ ಫಂಕ್ಷನ್ನೇ ಆಗಿರಲಿ ನಾವು ಎಲೆಗಳನ್ನು ಮ್ ಕೊಳ್ಳೋದೇ ಇಲ್ಲ ಮನೇಲಿ ನಾವು ಎಲ್ಲರ ಮನೇಲಿ ಪ್ಲಾಂಟೇಷನ್ನ ಇದು ಮನಿ ಪ್ಲಾಂಟ್ನ ಮನೇಲಿ ಸುತ್ತ ಬಳ್ಳಿ ಥರ ಬೆಳೆಸಿದ್ರೆ ನಾವು ಒಂದು ಕಡೆಯಿಂದ ಒಂದು ಕಡೆ ಪೂರ್ತಿ ಎಲೆ ಬಳ್ಳಿಯೇ ನಾವು ನಮ್ದು ಹಂಚಿನ ಮನೆ ಆ ಕಡೆ ಅವು ಕಂಬ ಕಂಬ ಎಲ್ಲ ಬರುತ್ತಲ್ಲ ಮುಂದುಗಡೆ ಆ ಕಂಬಕ್ಕೆಲ್ಲ ನಾವು ಒಂದೊಂದು ಕಂಬಕ್ಕೂ ಒಂದು ಎಲೆ ಬಳ್ಳಿ ಆಗಿರಲಿ ಇಲ್ಲ ಅಂದ್ರೆ ಮನಿ ಪ್ಲಾಂಟ್ ಆಗಿರಲಿ ಅದನ್ನೆಲ್ಲ ಹಾಕಿರೋದರಿಂದ ಬಂದೋರೆಲ್ಲ ತುಂಬ ಖುಷಿ ಆಗೋರು ಒಂದು ತೋರಣ ಕಟ್ದಾಗ ಆಗಿ ಆಗಿದೆ ನಿಮ್ಮನೇಲಿ ಎಲೆ ಬಳ್ಳೆದೇನೆ ಆಗಿರಲಿ ಮನಿ ಪ್ಲಾಂಟಿಂದ ಆಗಿರಲಿ ಎಷ್ಟು ಚೆನ್ನಾಗಿ ಬೆಳೆಸಿದಿರಿ ಅದಕ್ಕೆಲ್ಲ ಮನಿಪ್ಲಾಂಟ್ ಬಳಸಬೇಕಾದ್ರೆ ಅದು ಒಂದು ಭಾಳ ಖುಷಿ ಅನ್ಸುತ್ತೆ ಅದು ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ಗ್ರೋಥ್ ಆಗುತ್ತೆ ಅಂದರೆ ಅದು ನೋಡೋಕ್ಕೆ ಒಂದು ಥರ ಖುಷಿ ಮನೆ ಮುಂದೆ ಹಸಿರು ಅಂತ ಅಂದ್ರೆ ಇಷ್ಟು ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರಂದ್ರೆ ಮಕ್ಳ ಸಮೇತ ನಾವು ಏನಾದರೂ ಕೆಲಸ ಮಾಡ್ತಾಯಿದ್ದರೆ ಅವ್ರು ಎಲ್ಲರೂ ಬಂದು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದರು ಅದು ಚಿಕ್ಕ ಚಿಕ್ಕೋರಿಗಿದ್ರೆ ರೈತ ಆಗಬೇಕು ಅನ್ನೋಂಗಿದ್ರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ನಮ್ಮ ಅಜ್ಜ ಅವ್ರೆಲ್ಲ ಕೂತ್ಕೊಂಡು ಹೇಳಬೇಕಾದ್ರೆ ನಮ್ಮ ಅಗ್ರಿಕಲ್ಚರ್ ಆಫೀಸರಲ್ಲೇ ನಮ್ಮ ನಮ್ಮ ಅಜ್ಜ ಕೂಡ ವರ್ಕ್ ಮಾಡ್ತಾಯಿದ್ದರು ಅವರೆಲ್ಲ ಎಲ್ಲ ಥರದ್ದು ಬೀಜಗಳನ್ನೆಲ್ಲ ತರಿಸಿ ನಮ್ಮ ಕಡೆಯಿಂದ ಕರೋನ ಟೈಮಲ್ಲಿ ಮೆಂತ್ಯ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ರಾಜಗಿರಿ ಅಂತಾರೆ ಈ ಕಡೆ ಆ ಕಡೆ ಎಲ್ಲ ಕೆಸ್ವಿನ ಸೊಪ್ಪು ಏನೋ ಅಂತಾರೆ ಆ ಸೊಪ್ಪಾಗಿರ್ಬೋದು ಆಮೇಲೆ ಕಿರ್ಕ್ ಸಾಲೆ ಅಂತೀವಿ ಈ ಕಡೆ ಆ ಕಡೆ ಕಿರಿಕಿರಿ ಸೊಪ್ಪು ಅಂತ ಎಲ್ಲ ಅಂತಾರೆ ಬೆಂಗ್ಳೂರು ಕಡೆ ಆ ಸೊಪ್ಪೇ ಆಗಿರ್ಬೋದು ಆಮೇಲೆ ಸಬ್ಬಸಿಗೆ ಸೊಪ್ಪು ಅಂತೀವಿ ಈ ಕಡೆ ಸಬ್ಬಸ್ಗೆ ಸೊಪ್ಪು ಪಾಲಕ್ಕು ಎಲ್ಲ ಥರದ ಸೊಪ್ಗಳದ್ದು ಬೀಜಗಳ್ನ ನಮ್ಮ ತಂದೆ ಕೊಟ್ಬಿಟ್ಟು ನಮ್ಮ ಕಡೆ ನೆ ಆವಾಗ ಕರೋನಾ ಟೈಮಲ್ಲಿ ನಾವು ಒಂದು ತರಕಾರಿನೂ ಹೊರಗಡೆ ತಂದಿಲ್ಲ ಒಂದು ಸೊಪ್ಪು ಹೊರಗಡೆ ತಂದಿಲ್ಲ ಒಂದು ಫ್ರೂಟ್ಸ್ ಸಮೇತ ನಾವು ಹೊರಗಡೆ ಇಂದ ನಾವೇನು ಕೊಳ್ಳಲಿಲ್ಲ ನಮ್ದು ಫುಲ್ಲು ಒಂದು ಕಂಪೌಂಡ್ ಇದೆ ಎರಡು ಎಕ್ರೆದು ನಮ್ದು ಫಾರ್ಮ್ ಹೌಸು ಆ ಫಾರ್ಮ್ ಹೌಸಲ್ಲೇನೇ ಎಲ್ಲನೂ ನಾವು ನಾವು ಅಲ್ಲೇನೇ ಬೆಳೆದಿದ್ದು ಅದನ್ನ ನಾವು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಗಷ್ಟು ಟೈಮ್ ಸಿಗ್ತಿರಲಿಲ್ಲ ಕಾಲೇಜ್ಗೆ ಹೋಗಬೇಕಾದ್ರುನು ನಮ್ಗಷ್ಟು ಟೈಮ್ ಸಿಗ್ತಿರಲಿಲ್ಲ ಈ ಕರೋನ ಟೈಮಲ್ಲಿ ಸಿಕ್ಕಿರೋದರಿಂದ ನಮ್ಗೆ ಆ ಥರ ಬೆಳೆ ಬೆಳೆಯೋದು ಗೊತ್ತು ಗೊತ್ತು ಮಾಡ್ಕೊಂಡಿರೋದೇ ಒಂದು ಖುಷಿ ಆಗ್ಬಿಡ್ತು ನಮ್ಗೆ ಅದನ್ನ ನೋಡಿ ಎಷ್ಟೊಂದು ನಾವು ಊಟನ ನಾವು ಮೆಂತ್ಯ ಆದರೆ ಮನೇಲೆ ಸಿಗ್ತಿತ್ತು ಹವೀಜ ದಿಂದ ನಾವು ಕೊತ್ತಂಬರಿ ಬೆಳಿಬೋದಾಗಿತ್ತು ಉಳ್ದಿದ್ದ ಸಬ್ಬಸಿಗೆ ಬೀಜ ಆಗಲಿ ರಾಜಗಿರಿ ಬೀಜ ಆಗಲಿ ಎಲ್ಲ ತರಕಾರಿ ಇವು ಟೊಮೆಟೋದಾದರೆ ಟೊಮೆಟೊ ಸೀಡ್ಸ್ ಕಾಣ್ತವೆ ಅವೆಲ್ಲ ತರಕಾರಿಯವಾದ್ರೆ ಕಾಣಿಸ್ತವೆ ಉಳ್ಕೆದು ನಾವು ಗೊತ್ತಿರ್ಲಾರ್ದ ಬೀಜಗಳ್ನ ಸಮೇತ ನಾವು ಆವಾಗ ನೋಡಿ ಅದನ್ನೆಲ್ಲ ತಿಳ್ಕೊಂಡು ಅವು ಎಷ್ಟು ದಿನಕ್ಕೆ ಬೆಳೆ ಕೊಡ್ತಾವು ಅವ್ನೆಲ್ಲ ತಿಳ್ಕೊಂಡ್ವಲ್ಲ ತುಂಬನೇ ಖುಷಿ ಆಯ್ತು ನಮ್ಗೆ ಆ ಟೈಮಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಅವೆಲ್ಲ ಒನ್ನೊಂದು ಮೊಳಕೆ ಹೊಡ್ದಾಗುನು ನಾವೆಲ್ಲ ಫೋಟೋ ತೆಗೆದು ಕ್ಲಿಕ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆಲ್ಲ ಸೆಲ್ಫಿ ತಗೊಳ್ಳೋದು ಎಲ್ಲರ ನಿಂತು ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳ್ಳೋದು ನಮ್ಮನೆಗೆ ಯಾರಾದರೂ ಬಂದರೆ ಏನಿದು ಗಾರ್ಡನ್ ಯಾರು ಮಾಡಿದ್ದಾರೆ ಇದನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಅಂತ ಅನ್ನೋರು ಅದಕ್ಕೆ ನೀರು ಹಾಕೋದೆ ಆಗಿರಲಿ ಗೊಬ್ಬರ ಹಾಕೋದೆ ಆಗಿರಲಿ ನಮ್ಮದು ತುಂಬು ಕುಟುಂಬ ಒಂದು ಮನೇಲಿ ನಾವು ಹನ್ನೆರ್ಡು ಜನ ಹದ್ಮೂರು ಜನ ಇದ್ದೀವಿ ಈ ಮೂರು ಜನ ಸ್ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಚಿಕ್ಕಪ್ಪ ಅವರೆಲ್ಲ ನಮ್ಮ ಜೊತೆಗೆ ಇರ್ತಿದ್ದರು ಅದೆಲ್ಲ ಇರೋದರಿಂದ ಎಲ್ಲರು ಬಂದೋರೆಲ್ಲ ಮನೇಲಿ ಅಡುಗೆ ಒಬ್ರು ಮಾಡ್ತಾಯಿದ್ರೆ ಗಾರ್ಡನಿಂಗ್ ಒಬ್ಬರು ಕ್ಲೀನಿಂಗ್ ಒಬ್ಬರು ಮಾಡಿಸೋದು ಆ ಥರ ಎಲ್ಲ ಮಾಡೋದರಿಂದ ನಮಗೆ ತುಂಬನೇ ಖುಷಿ ಆಗ್ಬಿಡ್ತು ಬೋರ್ವೆಲ್ ಮನೇಲೆ ಇರೋದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆನೇ ಆಗಲಿಲ್ಲ ಆ ಟೈಮಲ್ಲಿ ಇಷ್ಟು ಚೆನ್ನಾಗಿ ನಾವು ಖುಷಿ ಎಲ್ಲರೂ ಕರೋನ ಬಂದರೆ ಭಯ ಪಟ್ಕೊಂಡು ಟಿವಿ ಮುಂದೆ ನೋಡ್ಕೊಂಡು ಮಾಡ್ಕೊಂಡಿರೋರು ಎಷ್ಟೋ ಜನ ಆ ಅಪಘಾತಗಳಾಗಿರ್ಬೋದು ಏನೋ ನೋವು ನೋವುಗಳಾದರೆ ನಮ್ಮನೇಲಿ ಆ ಕಡೆ ಕಾನ್ಸನ್ಟ್ರೇಷನ್ ಕೊಡಲಾರ್ದಂಗೆನೇ ಯಾರು ಟಿವಿನೇ ನೋಡಬೇಡ್ರಿ ಯಾರು ನ್ಯೂಸ್ ಕೇಳಬೇಡ್ರಿ ಜಾಸ್ತಿ ಹೆಚ್ಚಾಗಿ ನೀವು ಎಲ್ಲರೂ ಪಾಸಿಟಿವ್ ಆಗಿ ಒಳ್ಳೆ ಥರ ಮಿಂಗಲ್ ಆಗಬೇಕು ಬೇರೆ ಇದು ನಿಮ್ಗೆ ಅಪ್ಪೋರ್ಚುನಿಟಿ ಅಂತ ನಮ್ಮನೆಲಿ ಎಲ್ಲ ನಮ್ಗೆ ಮೋಟಿವ್ ಮಾಡಿಬಿಟ್ರು ನಮ್ಮ ಡ್ ಇಬ್ಬರು ನೋಡಿದ್ರೆ ಡಾಕ್ಟರ್ಸೇ ನಮ್ಮ ಅಂಕಲ್ ಡಾಕ್ಟರೇ ನಮ್ಮ ಮತ್ತು ನಮ್ಮನೆಯವರು ಡಾಕ್ಟರೇ ಅಷ್ಟಿದ್ದರೂ ನೀವು ಗಾರ್ಡನಿಂಗ್ ಆಗಿರಲಿ ಏನಾದರೂ ಹೆಣೆಯೋದೇ ಆಗಿರಲಿ ನಮ್ಮತ್ತೆ ಅವ್ರು ಎಲ್ಲ ಹೆಣೆಯೋದು ಹಾಡು ಹಾಡೋದು ಈ ಥರ ಎಲ್ಲ ಮಾಡೋದರಿಂದ ನಮ್ಗೆ ಆ ಕಡೆ ನಮ್ಗೆ ಅದು ಕರೋನದ ಎಫೆಕ್ಟೇ ಅನ್ನಿಸ್ಲಿಲ್ಲ ಇಷ್ಟು ತರಕಾರಿ ಬೆಳೆದ್ವಿ ನಾವು ಬೀನ್ಸ್ ಬೆಳೆದ್ವಿ ಮನೇಲಿ ಟೊಮೆಟೊ ಬೆಳೆದ್ವಿ ಮೆಣಸಿನ್ಕಾಯಿ ಬೆಳೆದ್ವಿ ಹಾಗಲಕಾಯಿ ಬೆಳೆದ್ವಿ ನಮ್ಮನೆಗೆ ಏನೇನು ಬೇಕೋ ಹೀರೆಕಾಯಿ ತೊಂಡೆಕಾಯಿ ಬ್ ಏನು ಬಾಟಲ್ ಗ್ರೌಂಡ್ ಅಂತಾರಲ್ಲ ಸೋರೆಕಾಯಿ ಸೋರೆಕಾಯಿ ಇಷ್ಟು ಆಮೇಲೆ ತುಪ್ರಿಕಾಯಿ ನಮ್ಗೆ ಯುಶ್ವಲಿ ಹೆಚ್ಚಾಗಿ ಹೊರಗಡೆ ಬೇಗ ಸಿಗೋದೆ ಇಲ್ಲ ನಮ್ಮನೆಲಿ ತುಪ್ರಿಕಾಯ್ನ ಇಷ್ಟು ನಾವು ಬಳಸಿದ್ದೀವಿ ಅಂದರೆ ತುಪ್ರಿಕಾಯ್ ಬಜ್ಜಿ ಪಡ್ವಲ್ಕಾಯಿ ಬಜ್ಜಿ ಆ ಟೈಮಲ್ಲಿ ಕರೋನ ಟೈಮಲ್ಲಿ ಕರ್ದಿದ್ದು ಏನು ತಿನ್ನಬಾರ್ದು ಅಂದರು ನಮ್ಮನೆಲಿ ಬೆಳೆಯೋ ತರಕಾರಿಗಳಿಂದ ತಿನ್ನಲೇಬೇಕು ಅನ್ನೋ ಮಟ್ಟಿಗೆ ಅಷ್ಟೊಂದು ವೆರೈಟಿ ವೆರೈಟಿ ಬಜ್ಜಿಗಳ್ನೆಲ್ಲ ನಾವು ಪಡ್ವಲ್ಕಾಯಿ ಬಜ್ಜಿ ಆಗಿರ್ಬೋದು ಇದು ತುಪ್ರಿಕಾಯ್ ಬಜ್ಜಿನೇ ಆಗಿರ್ಬೋದು ನಾವು ಬೆಳೆ ಬೆಳ್ದಿದ್ದೀವಿ ಅನ್ನೋ ಇದಕ್ಕೆ ಡೈಲಿ ಮಾಡ್ಕೊಂಡು ತಿಂದಿದ್ದೀ ಆ ಟೈಮಲ್ಲಿ ಅಷ್ಟೊಂದು ಖುಷಿ ಆಗಿಬಿಡ್ತಿತ್ತು ಒಂದೊಂದು ಹಣ್ಣು ಬಿಟ್ಟಾಗೂ ಅದು ನಮ್ಗೆ ಹಣ್ಣು ಬೆಳೆದ್ಮೇಲೆ ನಾವು ನೋಡ್ತಿದ್ವಿ ಎಲ್ಲ ಮಾರ್ಕೆಟಲ್ಲಿ ಆ ಟೈಮಲ್ಲಿ ಏನಾಗಿಬಿಡ್ತು ಫುಲ್ ಕಾನ್ಸನ್ಟ್ರೇಷನ್ ಗಿಡದ ಮೇಲೆಯೇ ಆಗಿಬಿಡ್ತು ನಮ್ಮದೆಲ್ಲ ಕರೋನ ಟೈಮಲ್ಲಿ ಆವಾಗ ಹಣ್ಗಳು ಬಿಟ್ಟಾಗ ಪಾಕೆಟ್ ಕಟ್ಟಬೇಕು ಅದಕ್ಕೆ ಈ ಟೈಮಲ್ಲಿ ನೀರು ಹಾಕಬೇಕು ಈ ಟೈಮಲ್ಲಿ ಗೊಬ್ಬರ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದುವರೆ ಎರ್ಡು ವರ್ಷ ನಾವು ಪೂರ್ತಿ ಅಗ್ರಿಕಲ್ಚರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ತುಂಬ ಇದಾಯಿತು ಎಲ್ಲ ರೈತರಿಗೂ ನಮಗೊಂದು ಖುಷಿ ಆಗೋದು ಸಂಗತಿ ಏನೆಂದರೆ ಆ ಮನುಷ್ಯ ನಾವು ಮಕ್ಳನ್ನ ನಾವು ಹೇಗೆ ಬೆಳಸ್ತೀವೋ ಹಾಗೆ ರೈತರನ್ನು ನಾವು ನಾವು ನಮ್ಮ ಮಕ್ಳನ್ನ ಹೆಂಗೆ ಬೆಳೆಸ್ತೀವೋ ಹಂಗೆ ಬೆಳೆನ ಬೆಳೆಸಿ ಅವ್ರು ನಮ್ಗೆ ಕೊಡ್ತಾರಲ್ಲ ಅವ್ರ್ಗೆ ನಮ್ಗೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಎಲ್ಲ ಬೆಳೆಗಳಾಗಿರಲಿ ಸಸ್ಯಗಳೇ ಆಗಿರಲಿ ಪ್ರತಿಯೊಂದಕ್ಕೂ ಜೀವ ಇರುತ್ತೆ ಅಂತ ತಿಳ್ಕೊಂಡಿದ್ದೇನೆ ನಾವು ಅವಾಗ ಆ್ಯಕ್ಟುಲಿ ಆವಾಗಲೇ ಅನ್ನಿಸುತ್ತೆ ಒಂದು ಹೂ ಬಿಡಬೇಕಾದ್ರು ಅದ್ರದ್ದು ಎಷ್ಟು ಪ್ರೋಸೆಸ್ ಇರುತ್ತೆ ಒಂದಿಷ್ಟು ಮೊಗ್ಗಿಂದ ಹಿಡಿದು ಅದಿಷ್ಟು ಅರಳಿ ಮತ್ತು ಅದಕ್ಕಿಂತ ದೊಡ್ಡದಾಗಿ ಬೆಳೆದು ಮಾಡಬೇಕಾದ್ರೆ ಆ ಫಲ ಕೊಡಬೇಕಾದ್ರೆ ಆ ಫಲ ತಗೊಳ್ಬೇಕಾದ್ರೆ ನಾವು ಇಷ್ಟು ಮೊಗ್ಗಿದ್ದಾಗ ನೋಡಿದ್ವಿ ಇಷ್ಟು ಬೀಜ ನಾವೇ ಹಾಕಿದ್ವಿ ಅದೆಲ್ಲ ಮೆಮೊರೀಸ್ನ ನಾವು ನೆನಪು ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ರೈತನಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂನು ಕಡಿಮೇನೆ ಅವ್ರು ಬೆಳೆಯೋದ್ರಿಂದಲೇ ನಾವು ಇವತ್ತು ತಿನ್ನೋಕೆ ಆಗ್ತಿರೋದು ನಾವು ಒಂದು ಎರ್ಡು ವರ್ಷ ನಾವು ಈ ಬೆಳೆ ಬೆಳ್ಕೊಂಡು ಮಾಡಿದ್ದಕ್ಕೆ ನಾವು ಇಷ್ಟು ಖುಷಿ ಪಡ್ತೀವಿ ಪ್ರತಿದಿನ ಅದರಲ್ಲೇನೆ ಇರ್ತಾರಲ್ಲ ಅವ್ರು ಎಷ್ಟು ಖುಷಿ ಅನುಭವಿಸ್ತಿರ್ಬೇಕು ಆ ಖುಷಿಗೆ ಅವ್ರು ಚೆನ್ನಾಗಿರೋ ಬೆಲೆ ಕೊಡ್ಬೇಕು ನಾವು ಮಧ್ಯವರ್ತಿಗಳಿಂದ ಅವ್ರಿಗೆ ಲಾಭ ಕಡಿಮೆನೇ ಸಿಗ್ತಾಯಿದೆ ಅವ್ರಿಗೆ ಇನ್ನು ಚೆನ್ನಾಗಿರೋ ಲಾಭ ಸಿಗಬೇಕು ಒಳ್ಳೇದು ಆಗಬೇಕು ಅಂತ ನಾನಿದರಿಂದ ಬಯಸ್ತೀನಿ ಆಮೇಲೆ ಬಳ್ಳಿ ನಮ್ಮನೇಲಿ ಇವಾಗ ಎಟ್ ಪ್ರೆಸೆಂಟ್ ನಾವು ಹೆಚ್ಚಾಗಿ ಬಳಸ್ತಿರೋದು ಅಂತ ಅಂದ್ರೆ ಬಳ್ಳಿಗಳನ್ನ ಆಮೇಲೆ ಸಸ್ಯಗಳಲ್ಲಿ ಅಂತ ಅಂದ್ರೆ ತುಳಿಸಿ ಗಿಡನ ನಾವು ಪ್ರತಿದಿನ ಎಲ್ಲರ ಮನೆ ಮುಂದೆಯೇ ನೋಡ್ತೀವಿ ಆ ಗಿಡ ಇರ್ಲಾರ್ದ ಮನೆಯೇ ನೀವು ಭಾರತದಲ್ಲಿ ಹಿಂದೂಗಳ ಮನೇಲಿ ಎಲ್ಲಿ ನೋಡೋಕೆ ಸಾಧ್ಯವೇ ಇಲ್ಲ ಎಲ್ಲರ ಮನೇಲಿಯೂ ಅಲೋವೆರಾ ಆಗಿರಲಿ ಆಮೇಲೆ ತುಳಿಸಿ ಆಗಿರಲಿ ಕಂಪಲ್ಸರಿ ನಾನಂತೂ ನೋಡಿರೋ ಇಷ್ಟು ಮನೆಗಳಲ್ಲಿಯೂ ಸ್ ತುಳಸಿ ಗಿಡ ಇರ್ಲಾರ್ದ ಮನೆನ ನಾನೆಂದೂ ನೋಡೇ ಇಲ್ಲ ಇಲ್ಲಿ ಹಿಂದೂಗಳ ಮನೇಲಿ ಪ್ರತಿ ಒಬ್ರ ಮನೇಲು ತುಳಿಸಿ ಇರುತ್ತೆ ತುಳಿಸಿ ಇರೋದರಿಂದ ಏನಾಗುತ್ತೆ ಅಂದರೆ ಮನೇಲಿ ನೆಗೆಟಿವ್ ಎನರ್ಜಿಗಳು ಒಳಗಡೆ ಬರೋಲ್ಲ ಅಂತಾರೆ ಮನೆಲಿ ಏನೇ ದುಷ್ಟಶಕ್ತಿಗಳಿದ್ದರೂ ಅದು ಒಳಗೆ ಎಲ್ಲ ಎಳ್ಕೊಂಡು ನಮ್ಮನೇಲಿ ಏನಾಗ್ತಿದೆ ತೊಂದ್ರೆನ ಇಂಡಿಕೇಷನ್ ಆಗಿ ಆ ಆ ಸಸ್ಯನ ನೋಡಿದಾಗ ನಮ್ಗೆ ಗೊತ್ತಾಗ್ತಿತ್ತಂತೆ ಅದು ಹಸಿರು ಹಸಿರಾಗಿ ಟೊಂಗೆ ಎಲ್ಲ ಬಿಟ್ಟು ಅದೆಲ್ಲ ತೆನೆ ಎಲ್ಲ ಬಿಟ್ಟರೆ ಮನೆ ಸಮೃದ್ಧವಾಗಿದೆ ಅಂತ ತಿಳ್ಕೊಳ್ಳೋಕೆ ಆ ತುಳಿಸಿ ನೋಡಿಬಿಟ್ರೆನೇ ಮನೆ ಹೇಗಿದೆ ಅಂತ ತಿಳ್ಕೊಳ್ತಿದ್ರಂತೆ ಆವಾಗಿನ ಕಾಲದಲ್ಲಿ ಹಾಗಾಗಿ ಆ ತುಳಸಿನೇ ಅಷ್ಟು ಪವಿತ್ರವಾದಂತಹ ಗಿಡ ಅದಕ್ಕೆ ನಾವು ಯಾವಾಗ ನೀರು ಹಾಕಬೇಕು ಏಕಾದಶಿ ಇದ್ದಾಗ ನೀರು ಹಾಕಬಾರ್ದು ಭಾನುವಾರ ಇದ್ದಾಗ ನೀರು ಹಾಕಬಾರ್ದು ಈ ಥರ ಒಂದು ಸಸ್ಯಕ್ಕೆ ಯಾವಾಗ ನಾವು ನೀರು ಹಾಕಬೇಕು ನೀರು ಹಾಕಬಾರ್ದು ಯಾವಾಗ ತುಲಸಿ ಕಿತ್ಕೊಳ್ಬೇಕು ಕಿತ್ಕೊಳ್ಬಾರ್ದು ಅನ್ನೋದಕ್ಕೇನೆ ಇಷ್ಟೊಂದು ಸಂಪ್ರದಾಯಗಳು ಇಷ್ಟೊಂದು ಶಾಸ್ತ್ರಗಳು ನಮ್ಮ ಹಿಂದೂ ಇದರಲ್ಲಿ ಬಂದು ಹೋಗೈತೆ ಮನೇಲಿ ಎಲೆ ಒಂದು ಕಿತ್ಕೊಳ್ಬೇಕಾದ್ರೆ ಅದನ್ನು ಇವಾಗಲೇ ಕಿತ್ಕೊಳ್ಬೇಕು ಅಂದರೆ ಇದೇ ಮುಹೂರ್ತದಲ್ಲಿ ಇದೇ ಇದ್ನ ಕಿತ್ಕೊಂಡಾಗ ಮಾತ್ರ ಆ ಎಲೆಗೆ ಆ ಕಿತ್ಕೊಂಡಿದ್ದಾಗ ಬೆಳೆ ಅದು ಸಸ್ಯದಲ್ಲಿ ಇದ್ದಾಗ ಬೇರೆ ಇರುತ್ತೆ ಅದಕ್ಕೆ ಶಕ್ತಿ ಕಿತ್ಕೊಂಡಾಗೂ ಆ ಎಲೆಲಿ ಆ ಶಕ್ತಿ ಬರಬೇಕು ಅಂತ ಅಂದ್ರೆ ಅದ್ಕೊಂದು ಮುಹೂರ್ತ ಅಂತ ಇರುತ್ತೆ ಅದ್ಕೊಂದು ದಿನ ಅಂತ ಇರುತ್ತೆ ಅದನ್ನ ಆ ಟೈಮಲ್ಲಿ ಮಾತ್ರ ಕಿತ್ಕೊಂಡ್ರೆ ಆ ಕಿತ್ಕೊಂಡಿರೋ ಪದಾರ್ಥಕ್ಕೂನು ಅದೇ ಗಿಡ್ದಲ್ಲಿ ಏನು ಶಕ್ತಿ ಇರುತ್ತಲ್ಲ ಆ ಶಕ್ತಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಮನೇಲಿ ಎಲ್ಲರೂ ಹಾಗಾಗಿ ಒಂದು ಸಸ್ಯಕ್ಕೆ ಆಗಿರಲಿ ಬಳ್ಳಿಗೆ ಆಗಿರಲಿ ಅದಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಅಂತ ಇರುತ್ತೆ ನಗೆ ಮನುಷ್ಯನಿಗೆ ಹೇಗೆ ಭಾವನೆಗಳು ಇದೇನೋ ಆ ಗಿಡಕ್ಕೂ ಹಾಗೆ ಭಾವನೆಗಳು ಇರ್ತಾವೆ ಅಂತೆ ನಮ್ಮಲ್ಲಿ ಏನಾದರೂ ತೊಂದರೆಗಳಿದ್ರೆ ಏನಾದರೂ ಬೇಜಾರುಗಳಿದ್ರೆ ಯಾರ ಮುಂದೆ ಹೇಳ್ಕೊಳ್ಳೋದ್ಕಿಂತ ಜಾಸ್ತಿ ಯಾವುದೋ ಒಂದು ನೀವು ಪ್ರೀತಿ ಮಾಡ್ತಿರ್ತೀರಲ್ಲ ಆ ಸಸ್ಯಕ್ಕೆ ಹೋಗಿ ದಿನಾ ಹೇಳಿಕೊಂಡ್ರೆ ಆ ಗಿಡಕ್ಕೆ ಹೋಗಿ ಹೇಳಿಕೊಂಡ್ರೆ ಅದು ನಮ್ಗೆ ಪ್ರತಿಸ್ಪಂದಿಸುತ್ತೆ ಅಂತೆ ಆ ಗಿಡವೂ ನಮ್ಮಲ್ಲಿ ಮಾತಾಡೋಕ್ಕೆ ಅವಕ್ಕೆ ಅವ್ರ ಭಾಷೆ ನಮ್ಗೆ ಅರ್ಥ ಆಗಲಿಲ್ಲ ಅಂದರೂನು ಅವು ನಮ್ಗೆ ಸ್ಪಂದಿಸುತ್ತೆ ಅಂತ ನಮ್ಮ ನಾವು ಅಂದ್ಕೊಂಡಿದ್ದೀವಿ ನನಗೇನಾದರೂ ತುಂಬ ಬೇಜಾರು ಆಯಿತು ಅಂದರೆ ಏನಾದರೂ ಆಯ್ತಂದ್ರೆ ನಮ್ಮನೆ ಹತ್ತಿರ ತುಂಬ ಬೇವಿನ ಮರಗಳಿದೆ ಎಲ್ಲ ಮರಗಳಿದೆ ಅದ್ರ ಹತ್ತಿರ ಕೆಳಗೆ ಕುತ್ಕೊಂಡು ಚೇರ್ ಹಾಕ್ಕೊಂಡು ನಂಗೆ ಏನು ಅನ್ನಿಸ್ತಿರುತ್ತಲ್ಲ ಎಲ್ಲ ಅದ್ರ ಮುಂದೆ ಕೂತ್ಕೊಂಡು ಮಾತಾಡ್ತಿರ್ತೀನಿ ಅದೇನು ನಮ್ಗೆ ಸ್ಪಂದ್ಸೋಲ್ಲ ಅಂತ ಅಂದ್ರುನು ಹೇಳ್ಕೊಳ್ಳೋಕೆ ಆಗಲಾರ್ದಂತ ವಿಷಯಗಳಿದ್ರೆ ಅದನ್ನ ಹೇಳಿಕೊಂಡ್ರೆ ಪ್ರಕೃತಿಗೆ ಸಹಜವಾಗಿ ತಲುಪತ್ತೆ ಅಂತ ಹೇಳ್ತಾರೆ ಪ್ರತಿ ದಿನ ನಾನು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡಬೇಕಾದ್ರೆ ಆ ಎಲೆ ಹಿಡ್ಕೊಂಡು ಪ್ರತಿ ದಿನ ನಾನು ಕೇಳ್ಕೊಳ್ತೀನಿ ಎಲ್ಲರೂ ನಾವು ಆರಾಮಾಗಿರ್ಬೇಕು ನಮ್ಮನೆಲ್ಲಿರೋ ಎಲ್ಲ ತೊಂದರೆಗಳನ್ನು ಏನೇ ಇದ್ದರೂನು ಅದು ನಿವಾರಣೆ ಆಗಬೇಕು ಸಕಲರಿಗೂ ಸಹ ಸಮೃದ್ಧಿಯನ್ನು ದೇವ್ರು ಕಲ್ಪಿಸ್ಬೇಕು ಜಗತ್ತು ಚೆನ್ನಾಗಿರ್ಬೇಕು ಅಂತ ತುಳಸಿ ಮುಂದೆ ದಿನಾಲು ನಾವು ಬೇಡ್ತಲೇ ಇರ್ತೀವಿ ಹಾಗಾಗಿ ಧೂಪ ದೀಪ ಆರಾಧನೆ ಎಲ್ಲ ನಾವು ತುಳಸಿಗೆ ಮನುಷ್ಯನಿಗೆ ಹೇಗೆ ದೇವರಿಗೆ ಮಾಡ್ತೀವೋ ನಾವು ವಿಗ್ರಹಕ್ಕೆ ಹಾಗೆ ತುಳಸಿನ ಪ್ರತ್ಯಕ್ಷವಾಗಿ ದೇವ್ರ ಥರ ನಾವು ಮನೆಯಲ್ಲಿ ನೋಡ್ತಿರ್ತೀವಿ ಹಾಗಾಗಿ ಎಲ್ಲ ಥರದ ಬಳ್ಳಿಗಳನ್ನು ಸಸ್ಯಗಳನ್ನು ಪ್ರೀತಿಸಬೇಕು ಅದನ್ನು ಆರಾಧನೆ ಮಾಡಬೇಕು ಪ್ರಕೃತಿನ ಆರಾಧನೆ ಮಾಡೋದು ಪ್ರೀತಿ ಮಾಡೋದು ತುಂಬ ಮುಖ್ಯ ಇವಾಗಿನ ಕಾಲದಲ್ಲಿ ಪ್ರಕೃತಿ ಇರೋದ್ರಿಂದಲೇ ನಾವು ಇವಾಗ ಜಗತ್ತಲ್ಲಿ ಇರೋಕೆ ಆಗೋದು ಪ್ರತಿ ಅದು ಕೊಡುವಂಥ ಆಕ್ಸಿಜನ್ನೇ ಆಗಿರಲಿ ಅದೆಲ್ಲ ಹೀರ್ಕೊ ಕಾರ್ಬನ್ ಡೈ ಆಕ್ಸೈಡ್ ಎಲ್ಲ ಹೀರಿಕೊಂಡು ನಮ್ಗೆ ಕೊಡೋ ಆಕ್ಸಿಜನ್ನಿಂದ ಮಾತ್ರ ನಾವು ಬದ್ಕೋಕೆ ಸಾಧ್ಯ ಹಾಗಾಗಿ ಹೆಚ್ಚಾಗಿ ಗಿಡಗಳನ್ನಾಗಿರಲಿ ಸಸ್ಯಗಳನ್ನೇ ಆಗಿರಲಿ ಬಳ್ಳಿಗಳನ್ನು ಆಗಿರಲಿ ನಾವು ಇವಾಗೆಲ್ಲ ಮಕ್ಕಳಿಗೆ ಬುಕ್ಕಲ್ಲಿ ಮಾತ್ರ ಅದ್ರದ್ದು ವರ್ಗೀಕರಣ ಕೊಟ್ಬಿಡ್ತಾರೆ ಸಸ್ಯಗಳು ಅಂದರೇನು ಕುರಿಚಲ ಗಿಡಗಳಂದರೇನು ಅವು ಕ್ಕ್ಲೈಂಬರ್ಸು ಕ್ರೀಪರ್ಸ್ ಅಂತ ಎಲ್ಲ ಇಂಗ್ಲೀಷ್ ಅಲ್ಲಿ ಹೇಳ್ಕೊಟ್ಬಿಡ್ತಾರೆ ಆದರೆ ಅದನ್ನ ಪ್ರ್ಯಾಕ್ಟಿಕಲ್ ಆಗಿ ಸ್ಕೂಲಲ್ಲಿ ಮಾಡಿಸೋದೇ ಇಲ್ಲ ಮಕ್ಕಳಿಗೆ ಹೆಚ್ಚಾಗಿ ಮನೇಲಿ ನಾವು ಸಂಡೇ ಬಂತಂದ್ರೆ ಸ್ಕೂಲಲ್ಲಿ ಹೋಮ್ವರ್ಕ್ ಕಡಿಮೆ ಕೊಡಿ ಅಂತ ಹೇಳಬೇಕು ನಾವು ಮನೆಯಲ್ಲೇನೆ ಪ್ರ್ಯಾಕ್ಟಿಕಲ್ ಆಗಿ ವರ್ಕ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ನಾವು ಮನೆಲಿ ಮಕ್ಕಳಿಗೆ ಹೆಚ್ಚಾಗಿ ಪ್ರಕೃತಿನ ನಾವು ಪ್ರೀತ್ಸೋದು ಕಲಿಸಿದ್ರೆ ಮುಂದೆ ನಮ್ಮದು ನಮ್ದು ಏನು ಭೂಮಿಯೂ ಸಮೃದ್ಧವಾಗಿರೋಕೆ ಸಾಧ್ಯ ಈಗ ಎಲ್ಲ ಗಿಡಗಳ್ನ ಕಟ್ ಮಾಡ್ಕೊಳ್ತ ಕಟ್ ಮಾಡ್ಕೊಳ್ತಾ ಎಷ್ಟಂತ ನಾವು ಹಾಳು ಮಾಡಿದ್ದೀವಿ ಅಂತ ಅಂದ್ರೆ ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ನಮ್ಮ ಕಾಡು ಉಳ್ಕೊಳ್ತಿದೆ ಇವಾಗ ಹಾಗಾಗಿ ಪ್ರತಿ ಒಬ್ರು ಮನೆ ಮುಂದೆಯೂ ಒಂದೊಂದು ನಮ್ಮನೆಗೆ ಇದು ಗಿಡ ಇದು ನಮಗೆ ಕೊಡುತ್ತೆ ಇದು ಆಮ್ಲಜನಕ ಅನ್ನೋ ಕಾರಣಕ್ಕೆ ನಾವು ನೆಡಲೇಬೇಕು ನೆಟ್ಟು ಅದಕ್ಕೆ ನಾವು ದಿನಾಲೂ ಪ್ರೀತಿಯಿಂದ ಅದಕ್ಕೆ ನೀರು ಹಾಕಬೇಕು ನೀವು ಬೇಕೆಂದರೆ ನೋಡಿ ನೀವು ಒಂದು ಗಿಡನ ಬೈಕೊಳ್ತ ನೀರು ಹಾಕಿರಿ ಒಂದು ಗಿಡಕ್ಕೆ ದಿನ ನಕ್ಕೊಳ್ತಾ ಮಾತಾಡ್ಸ್ಕೊಳ್ತ ನೀರು ಹಾಕಿರಿ ಈ ಬೆ ಸಸ್ಯ ಬೆಳೆಯುವ ಸ್ಪೀಡ್ಗೂ ಈ ಸಸ್ಯ ಬೆಳೆಯುವ ಸ್ಪೀಡ್ಗೂಗು ಭಾಳ ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಭಾವನೆಗಳನ್ನು ಹೇಗಿರುತ್ತೆ ಅನ್ನೋದಕ್ಕೂನು ಅದು ಅಷ್ಟು ರಿಯಾಕ್ಟ್ ಮಾಡ್ತಿರುತ್ತೆ ಅಂತೆ ಸಸ್ಯಗಳೇ ಆಗಿರಲಿ ಅವ್ಕೆ ಮನ್ಸಿರುತ್ತೆ ಅನ್ನೋದು ಗೊತ್ತಾಗೋದುನೇ ಆವಾಗಲೇ ಅಂತೆ ಹಾಗಾಗಿ ಯಾವಾಗಲೂ ನೀವು ಗಿಡಕ್ಕೆ ನೀರು ಹಾಕಬೇಕಾದ್ರೆ ತುಂಬ ನಗು ನಗ್ತಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವು ನಮಗೆಲ್ಲ ಇಷ್ಟೆಲ್ಲ ಕೊಡ್ತಿದ್ದೀರಿ ಅಂತ ಖುಷಿ ಖುಷಿ ಇಂದ ಅವ್ಕೆ ನೀರು ಹಾಕಬೇಕಂತೆ ಹಾಕಿದಾಗ ಎಲ್ಲ ಅವು ಗಿಡಗಳೂ ಸಮೃದ್ಧಿಯಾಗಿ ಬೆಳಿತಾವೆ ಹಾಗಾಗಿ ಪ್ರತಿ ಒಬ್ಬರು ಗಿಡಗಳನ್ನ ಬೆಳೆಸಿ ಹಿ ಚೆನ್ನಾಗಿ ಗಿಡಗಳನ್ನ ಬೆಳೆಸೋದೆ ಒಂದು ಅದೊಂದು ಖುಷಿ ಗಿಡಗಳ್ನ ನೋಡೋಕ್ಕೆ ಒಂಥರ ಖುಷಿ ನಾವು ನೀರು ಹಾಕಿ ಸ್ಪ್ರೇ ಮಾಡ್ತಿರ್ತೀವಲ್ಲ ಅವೆಲ್ಲ ಸ್ನಾನ ಮಾಡಿ ಬಂದಾಗ ಹೇಗೆ ಫ್ರೆಶ್ ಆಗಿರುತ್ತಲ್ಲ ನನಗೆ ಆ ಫೀಲ್ ಕೊಡ್ತಿರುತ್ತೆ ಆವಾಗ ಅವ್ನ ನೋಡಿಬಿಟ್ರೆ ನಾವು ಅಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿರುತ್ತೆ ಅವ್ಕೆ ನಾವು ಏನು ಕೊಟ್ಟರೂನು ಸಸ್ಯ ಮಾತ್ರ ಅದು ಲವೇಬಲ್ ಅದು ಅದು ಖುಷಿ ಅನ್ನಿಸುತ್ತೆ ಅದನ್ನ ನೋಡೋಕ್ಕೇನೆ ಖುಷಿ ಸಸ್ಯಗಳನ್ನ ನೋಡಬೇಕು ಗಿಡಗಳನ್ನ ನೋಡಬೇಕು ಆ ಬೆಳೆಯೋ ಹಂತ ನೋಡೋದೇ ಒಂಥರ ಖುಷಿ ನಮ್ಮನೇಲಿ ನಾವು ಬೆಳೆಸಿರೋ ಇಷ್ಟು ಗಿಡಗಳು ಇವಾಗ ಇಷ್ಟು ಎತ್ತೆ ಆಗಿ ಅವು ನಮ್ಗೆ ನೆರಳು ಕೊಡ್ತಾವೆ ಅಂತ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅದು ನೋಡೋಕೆ ಅದು ಫೀಲ್ ಬೇರೆ ಅನ್ನಿಸ್ಬಿಡ್ತೈತಿ ಅದ್ರ ಸ್ಮೆಲ್ ಎಲ್ಲ ಹೂವಿನ ನಮ್ಮನೇಲಿ ಸಂಪಿಗೆ ಗಿಡ ಒಂದು ನಮ್ಮನೆವರೆಗೂನು ಸ್ಮೆಲ್ ಇರುತ್ತೆ ಪಾರಿಜಾತ ಅಂತೂ ಅಷ್ಟೇ ನಾವು ಪರ್ಫ್ಯೂಮ್ ಹಾಕಿ ಮನೆ ಗಬ್ಬು ಹಿಡಿಸೋದೆ ಬೇಡ ಆರ್ಟಿಫಿಷಿಯಲ್ ಪರ್ಫ್ಯೂಮ್ಗಳೇ ಬೇಡ ನಮ್ಮನೇಲಿ ಅಷ್ಟು ಚೆನ್ನಾಗಿ ಸಂಪಿಗೆ ಗಿಡ ಆಗಿರಲಿ ಪಾರಿಜಾತ ಸಾಯಂಕಾಲದ ಹೊತ್ತೇ ಆಗಿರಲಿ ಎಷ್ಟು ಚೆನ್ನಾಗಿ ಸ್ಮೆಲ್ ಕೊಡ್ತಾವೆ ಅಂದರೆ ಅವ್ಗಳು ನೋಡೋಕ್ಕೆ ಖುಷಿ ಅದನ್ನ ತಗೊಳ್ಳೋಕ್ಕೂ ಖುಷಿ ಸ್ಮೆಲ್ನ ಆಮೇಲೆ ಆಕಳ್ದು ಗೋಮೂತ್ರದಿಂದ ನಾವು ಮನೇಲಿ ಎಲ್ಲ ಇು ಮಾಡಿಸ್ತಿರ್ತೀವಿ ಮನೆ ಮುಂದ್ಗಡೆ ಸಾರಿಸಿರ್ತೀವಲ್ಲ ಅದ್ರಿಂದಲೂ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಆಗ್ತಾವೆ ಹಾಗಾಗಿ ಆಕಳುಗಳೇ ಆಗಿರಲಿ ಗಿಡಗಳು ಎಲ್ಲ ಥರದ್ದೂನು ನಾವು ಹಿಂದಿನ ಸಂಸ್ಕೃತಿಯೇ ಪಾಲ್ಸ್ಕೊಂಡು ಹೋಗೋದು ಇವಾಗ ಮುಖ್ಯ ಹಾಗಾಗಿ ಎಲ್ಲರೂ ಗಿಡಗಳನ್ನ ಚೆನ್ನಾಗಿ ಬೆಳೆಸಿರಿ ಗಿಡಗಳಿದ್ದರೇನೆ ನಮ್ಗೆ ಮುಂದೆ ಏನಾದರೂ ಮಾಡೋಕೆ ಸಾಧ್ಯ ಅಂತ ಅನ್ನಿಸ್ತೈತಿ